ಹಾಂ ಡ್ರೈವರ್ ಇವಾಗ ನಾವು ನಮ್ಮ ಒಂದು ಸ್ಥಳಕ್ಕೆ ತಲ್ಪಕ್ಕೆ ಎಷ್ಟ್ ಸಮಯ ಬೇಕಾಗುತ್ತಪ್ಪಾ ಓ ಹೌದಾ ಸರಿ ಈ ಮತ್ತು ಮುಂದೆ ಈ ರಸ್ತೆ ಒಂದು ಕಾಮಗಾರಿ ನಡಿತಿದೆ ಮತ್ತು ಆ ರಸ್ತೆ ಬಿಟ್ಟು ನಾವು ಬೇರೆ ರಸ್ತೆಯಿಂದ ಹೋಗಬೇಕು ಮತ್ತು ಆ ರಸ್ತೆಯಲ್ಲಿ ಹೋದರೆ ಸುಮಾರು ಎಷ್ಟು ಸಮಯ ತಗೊಳು ತಗೊಳುತ್ತೆ ಓ ಮತ್ತು ಅರ್ಧ ಗಂಟೆ ಜಾಸ್ತಿ ಆಗುತ್ತಾ ಸರಿ ಹಾಗಾದ್ರೇ ಬೇಗ ಹೋಗಪ್ಪ ಅಂದರೆ ನಮಗೆ ಆದಷ್ಟು ಬೇಗ ಹೋಗಬೇಕು ಫಂಕ್ಷನ್ಗೆ ಮತ್ತು ಫಂಕ್ಷನ್ ಮಿಸ್ಸಾದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಿನ್ಗೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಹೋಗು ಮತ್ತೆ ಹುಷಾರಿಂದ ಹೋಗಪ್ಪ ನಾವು ಮತ್ತು ಫ್ಯಾಮಿಲಿ ಎಲ್ಲ ಇದೇ ಅದೂ ರಸ್ತೆ ಕಾಮಗಾರಿ ನಡಿತಿದೆಯಲ್ಲ ಆ ಒಂದು ರಸ್ತೆ ಬಿಟ್ಟು ಬೇರೆ ರಸ್ತೆಯಿಂದ ಅಂದರೆ ಚೆನ್ನಾಗಿರೋ ರಸ್ತೆಯಿಂದ ಹೋಗೋಣ ಮತ್ತು ಸುರಕ್ಷಿತವಾಗಿರ್ಬೇಕು ನಮ್ಗೆ ಆದಷ್ಟು ಬೇಗ ಸಮಯ ಉಳಿಬೇಕು ಅಂಥಾ ರಸ್ತೆಯಿಂದ ಹೋಗು ಆದಷ್ಟು ಬೇಗ ಹೋಗು ಮತ್ತು ಸುರಕ್ಷಿತವಾಗಿ ಹೋಗೋಣಪ್ಪಾ ಓ ಕೆನಾ